ನಾನು ಬೋಟ್ ರಾಕರ್ಸ್ ಫೈವ್ ಫಿಫ್ಟಿ ಎಡ್ಫೋನ್ ಆರ್ಡ ಆರ್ಡ್ರ್ ಮಾಡಿದ್ದೆ ಅದು ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಚೆನ್ನಾಗಿದೆ ಅದು ಆರ್ಡರ್ ಮಾಡಿ ಒಂದು ಫೋರ್ ಇಯರ್ಸ್ ನಾಲ್ಕು ವರ್ಷ ಆಗ್ತಾ ಬಂತು ತುಂಬನೇ ಚೆನ್ನಾಗಿ ಕೆಲಸ ಮಾಡ್ತಿದೆ ಅದು ಬೇಸಾಗಿರ್ಬೋದು ಮತ್ತು ಅದರ ಲೌಡ್ನೆಸ್ಸಾಗಿರ್ಬೋದು ತುಂಬನೇ ಉತ್ತಮವಾಗಿದೆ ನಮ್ಮ ಸ್ನೇಹಿತರು ಯಾರಾದರೂ ಎಡ್ಫೋನ್ ಯಾವ್ದು ಆರ್ಡ್ರ ಮಾಡಲಿ ಅಂತ ಕೇಳಿದರೆ ನಾನು ಇದನ್ನೇ ಅವರಿಗೆ ಸಜ್ಜೆಶ್ಟ್ ಮಾಡ್ತಿನಿ ಮತ್ತು ಅದರ ಕ್ವಾಲಿಟಿ ಕೂಡ ತುಂಬನೇ ಚೆನ್ನಾಗಿದೆ ಜಿಮ್ಮಿಗಾಗಿರ್ಬೋದು ಅಥ್ವಾ ಎಲ್ಲಾದರೂ ರನ್ನಿಂಗ್ಗೆ ಹಾಕ್ಕೊಂಡೋಗ್ಬೇಕಾದ್ರೆ ತುಂಬ ಉತ್ತಮವಾಗಿದೆ ನೀವು ಯಾವ ಯಾರಾದರೂ ಎಡ್ಫೋನ್ ಆಡ್ರು ಮಾಡ್ಬೇಕೆಂದ್ರೆ ಒಂದು ಮೂರು ಸಾವಿರ ಬಜ್ಜೆಟ್ನ ಒಳಗಡೆ ಈ ಬೋಟ್ ರಾಕರ್ಸ ಉತ್ತಮವಾದ ಆಯ್ಕೆಯಾಗಿರುತ್ತದೆ ಬೇರೆ ನೀವು ಎಲ್ಲಾದರೂ ಬಸ್ಸಲ್ಲಿ ಅಥ್ವಾ ಟ್ರಾವೆಲ್ ಮಾಡಬೇಕಾದ್ರೆ ಹಾಕ್ಕೊಂಡೋಗ್ಬೇಕಂದ್ರೂ ತುಂಬ ಯೂಸಾಗುತ್ತೆ ಮತ್ತೆ ಅದು ಮೂರು ಸಾವಿರದಲ್ಲಿ ತುಂಬ ಉತ್ತಮವಾದ ಎಡ್ಫೋನಾಗಿದೆ ಮತ್ತು ತುಂಬ ಜನಕ್ಕೆ ಅದು ಇಷ್ಟವಾಗುತ್ತದೆ